ಹೌದು ನಮ್ಮ ಮನೆಯಲ್ಲಿ ಶೌಚಾಲಯವಿದೆ ಸೌಸ್ ಶೌಚಾಲಯದಿಂದ ಲಾಭ ಏನತಂದ್ರೆ ಮನೆಯಿಂದ ಹೊರಗೆ ಹೋಗೋಕ್ಕೆ ಆಗ್ತಿಲ್ಲ ಮನೆಯಲ್ಲೇ ನಾವು ಯೂಸ್ ಮಾಡ್ಕೋಬಹುದು ಮತ್ತು ಅದರಿಂದ ಏನಂತಂದ್ರೆ ಹೊರಗಡೆ ಹೋದರೂ ಏನನ್ನಿಸ್ತದಂತಂದ್ರೆ ಎಲ್ಲದರಿಂದ ಪ್ರಾಬ್ಲಮ್ ಮನೆಯಲ್ಲಿ ಮಾಡ್ಕೊಂಡಿದ್ದೇವೆ ಅದರಿಂದ ನಮಗೆ ಚೆಂದದ ಸಣ್ಣ ಸಣ್ಣ ಮಕ್ಕಳವ ಮನೆಯಲ್ಲೇ ಮಾಡಬಹುದು ಅದರಿಂದ ಯಾವುದೇ ರೋಗ ಹರಡಲ್ಲ ಸೊ ಈಗ ಮನೆಯಲ್ಲಿ ಜಾಗ ಇದ್ದರೂ ಏನಾಯ್ತಂತಂದ್ರೆ ಅಲ್ಲಿ ಇಲ್ಲಿ ಮಕ್ಕಳು ಕುಳಿತರೂನು ಅದರಿಂದ ಗಲೀಜು ಅದರಿಂದ ಇನ್ಫೆಕ್ಷನ್ನು ಅದು ಇದು ಆಯ್ತದ ಸೊ ಶೌಚಾಲಯದಿಂದ ಏನಂತಂದ್ರೆ ಅದರೊಳಗೆ ಕೂತು ಅಲ್ಲೇ ಒಳಗಡೆ ನೀರು ಹೊಯ್ದರದೆಲ್ಲ ಬಿದ್ದಿದ್ದು ಅದರಲ್ಲೇ ಹೋಗ್ಬಿಟ್ಟಿದೆ ಏನು ಟೆನ್ಷನಿರಲ್ಲ ಕ್ಲೀನ್ ಏನಂತಾರೆ ಎನ್ವಿರೋನ್ಮೆಂಟ್ಟಲ್ಲ ಕ್ಲೀನ್ ಇರ್ತದ ಸೊ ನಮಗೆ ಯಾವುದು ರೋಗ ಬರೋ ಚಾನ್ಸಸ್ಸಿರಲ್ಲ ಸೊ ಯಾವುದು ಕ್ರಿಮಿಕೀಟಗಳು ಹರಡುವಂತಹ ಒಂದು ಚಾನ್ಸಸ್ಸಿರಲ್ದು ಅದರಿಂದ ಇದರಿಂದ ಲಾಭ ಬಹಳಷ್ಟಿವೆ ಬಹಳ ಒಂದು ಸವ್ಲತ್ತು ಅನ್ನಿಸ್ಲತ್ತದ ನನ್ಗೆ ತೋಲ್ ಚೆಂದದ ಇದರಿಂದ ಮೊದಲು ಒಂದು ವೇಳೆ ಶೌಚಾಲಯ ಇಲ್ಲದಾಗ ನಮಗೆ ಹೇಗಿತ್ತು ಅಂತಂದ್ರೆ ಯಾವಾಗ ಒಂದು ವೇಳೆ ನಮಗೆ ಹೋಗ್ಬೇಕಂತಂದ್ರೆ ಹೊರಗಡೆ ಹೋದರೆ ಅಲ್ಲೆಲ್ಲ ಸೇಫ್ಟಿ ಇರಲ್ಲ ಮತ್ತು ಪ್ರೈವೆಸಿ ಇರಲ್ಲ ಜನ ತಿರುಗ್ತಾಯಿರ್ತಾರಾ ಮತ್ತು ಮುಳ್ಳು ಗಿಡಗಳು ಆ ಥರ ಹೊರಗಡೆ ಹೋದರೆ ಅದರಿಂದ ತುಂಬ ಕಷ್ಟ ಮತ್ತು ಅದನ್ನು ನಾವು ಮಾಡಿರೋ ಒಂದು ಅದರಿಂದ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡುವಂಥ ಚಾನ್ಸಸ್ ಇರ್ತದ ಹೊರಗಡೆ ಹೋದರೆ ಶೌಚಾಲಯ ಇಲ್ಲಾಂತಂದ್ರೆ ಬಹಳ ಕಷ್ಟ ಇರ್ತಿತ್ತು ಇಲ್ಲದಿರುವಾಗ ನಾವು ಅನುಭವಿಸದಿರುವ ಅನುಭವಿಸಿದ ಒಂದು ಕಷ್ಟಗಳೇನಂತಂದ್ರೆ ಜನ ಓಡಾಡ್ತಾಯಿರ್ತಾರಾ ನಾವು ಹೆಣ್ಮಕ್ಕಳು ಹೊರಗಡೆ ಹೋಗಿ ಕೂತ್ಕೊಳ್ಳೋಕಾಗಲ್ಲ ಈ ಕಡೆಯಿಂದ ಯಾರು ಬರ್ತಾರೋ ಆ ಕಡೆಯಿಂದ ಯಾರು ಬರ್ತಾರೋ ಅನ್ನೋ ಒಂದು ಭಯ ಆವಾಗ ಇರ್ತಿತ್ತು ಸೊ ಅದರಿಂದ ನಮಗೆ ಬಹಳ ಕಷ್ಟ ಆಗಿತ್ತು ಶೌಚಾಲಯ ಇಲ್ಲದಾಗ ತೋಲ್ ಕಷ್ಟ ಅನುಭವಿಸಿದೆವು ಜಾಸ್ತಿ ಜನ ಒಂದೇ ಸಲ ಕೂತ್ಕೊಳ್ಳೋದು ಇನ್ನು ಕೆಲವೊಂದ್ಸಲ ಗಾಡಿ ತಿರುಗೋದು ಜನ ಗಂಡ್ಸು ಮಕ್ಕಳು ಬರ್ತಾರೆನೋ ಅಂತ ಒಂಥರ ಭಯ ಹೊರಗಡೆ ಹೋಗಿ ಕೂತ್ಕೊಳ್ಬೇಕು ಒಂಥರ ಶೇಮ್ ಅನ್ನಿಸ್ತಿತ್ತವಾಗ ತುಂಬ ಕಷ್ಟ ಅನುಭವಿಸಿದ್ದೇವೆ ನಾವು ವಿಲೇಜಲ್ಲೆಲ್ಲ ಅದರ ಬ ಫೆಸಿಲಿಟಿನೇ ಇರಲಿಲ್ಲ ಸೊ ಇವಾಗೇನಂತಂದ್ರೆ ಜನರೆಲ್ರಿಗೆ ಬಹಳ ಒಂದು ಸೌಲಭ್ಯ ಆಗ್ಯದ ಶೌಚಾಲಯ ಇಲ್ಲದಾಗ ತೋಲ್ ಕಷ್ಟ ಅನುಭವಿಸಿದ್ದೇವೆ ನಾವು ಮತ್ತು ಇಲ್ಲಿಂದ ದೂರ ನಡ್ಕೊಂಡು ಹೋಗ್ಬೇಕು ಕೆಲವೊಂದು ಸಲ ಕೆಲವರಿಗೆ ಸ್ವಲ್ಪ ಪ್ರಾಬ್ಲಮ್ ಇರ್ತವ ಅದರಿಂದ ದೂರ ಹೋಗೋಕ್ಕಾಗಲ್ಲ ಇವಾಗ ಅಂತ ಒಂದು ಪ್ರಾಬ್ಲಮ್ಸ್ ಇಲ್ಲ ತೋಲ್ ಚಂದಾಗ್ಯದ ಶೌಚಾಲಯ ಗೌರ್ಮೆಂಟ್ ಏನು ಮಾಡಿದೆ ತೋಲ್ ಚೆಂದ ಮಾಡ್ಯದ ಮನೆಯಲ್ಲೇ ಶೌಚಾಲಯ ಮಾಡ್ಕೊಳ್ರೀ ಅಂಥೇಳಿ ಹೇಳ್ಬಿಟ್ರಲ್ಲ ತೋಲ್ ಚೆಂದದ ಅದ್ರ ಸಲಿಂದು ಇವಾಗ ಎಲ್ಲ ಫೆಸಿಲಿಟಿ ನಮಗೆ ಚೆಂದ ಅನ್ನಿಸ್ಲತ್ತದ ಇದು ಏನದಾಂದ್ರ ಬಹಳ ಇಂಪೋಟೆಂಟದ ಶೌಚಾಲಯ ಅನ್ನೋದು ತೋಲ್ ಇಂಪೋಟೆಂಟದ ಆವಾಗ ನಾವೆಲ್ಲ ಹೊರಗಡೆ ಹೋಗ್ತಿದ್ದೆವು ಇವಾಗ ನಮ್ಮ ಚೆಂದ ಅನ್ನಿಸ್ಲತ್ತದ ಒಳಗಡೆ ಇದ್ದಿದ್ದ ಕಡೆಂದು ಸೇಫ್ಟಿ ಎಲ್ಲ ರೀತಿಯಿಂದ ರೋಗ ಬರಲ್ಲ ಸೊ ನಾವು ಅವಾಗ ಹೊರಗಡೆ ಹೊಗ್ತಿದ್ದೇವಂತದರ ಈ ಬಗ್ಗೆ ಏನತಂದರೆ ಮಳೆ ಬೀಳ್ತಿತ್ತು ನಾವು ಮಾಡಿರೋ ಒಂದು ವೇಸ್ಟೇಜೆಲ್ಲ ಹೋಗ್ಬಿಟ್ಟು ನದಿಯಲ್ಲಿ ಸೇರಿಕೊಂಡು ಎಲ್ಲ ಡರ್ಟಿ ಆ ಥರ ಅನ್ನಿಸ್ತಾಯಿತ್ತು ಇವಾಗೇನಂತಂದ್ರೆ ಚೆಂದ ನಾವು ಸೇಫ್ಟಿ ಯಾವುದೇ ರೋಗದಿಂದಾಗಲಿ ಅದರಿಂದಾಗ್ಲಿ ಇದರಿಂದಾಗ್ಲಿ ಚೆನ್ನಾಗಿದ್ದೀವಿ ಇವಾಗ ಯಾ ಯಾವುದೇ ಡೆಂಗೂಯಾಗಲಿ ಮಲೇರಿಯಾಗಲಿ ಟೈಫೈಡಾಗಲಿ ಇಂಥರ್ದು ಭಯ ತೋಡೆ ಸ್ವಲ್ಪ ಕಮ್ಮಿ ಆಗ್ಯಾವ ಡ್ರೈನೇಝ ವಿಷಯದಾಗ ಬಂದ್ರೆ ಬಹಳ ಒಂದು ಇವಾಗಿಂದ ಸಿಚುವೇಷನ್ ನೋಡಿದ್ರೆ ನಮಗೆ ತೋಲ್ ಚೆಂದದ ಅವಾಗ ಹೊರಗಡೆ ಹೋಗಿ ಯಾರಿಗೋ ಒಬ್ರಿಗೆ ಖಾಯಿಲೆ ಇದ್ದಿದ್ರಂದ್ರೆ ಮತ್ತು ನಾವು ಭಾಜುದವ್ರ ಖಾಯಿಲೆ ಬೀಳುವಂಥ ಚಾನ್ಸಸ್ಸಿತ್ತು ಆವಾಗ ಶೌಚಾಲಯ ಇಲ್ಲದಾಗ ಇವಾಗ ಏನಂತಂದರೆ ಶೌಚಾಲಯ ಆಗಿ ಬಹಳ ಚೆಂದ ಆಗ್ಯದ ನಮ್ಮ ನಮ್ಮ ಮನೆಯಲ್ಲೇ ಕ್ಲೀನ್ ಇಟ್ಟುಕೊಂಡು ಎಲ್ಲ ಸ್ಯಾನಿಟೈಜರ್ ಆಗಲಿ ಯಾವುದೇ ರೀತಿಯ ಒಂದು ವಿಷಯವಾಗಿ ನಾವು ಯೂಸ್ ಮಾಡ್ತೀವಿ ಅದರಿಂದ ರೋಗ ಹರಡುವಂಥ ಚಾನ್ಸಸ್ ನಮಗಿಲ್ಲ ಸೊ ಇದರಿಂದ ಬಹಳ ಉಪಯೋಗವಾದ ಎಲ್ಲರಿಗೂ ನಮಗಂತಲ್ಲ ಸೊ ಇನ್ನು ಚೆನ್ನಾಗಿ ವಿಲೇಝ್ಗಳಲ್ಲಿ ಇನ್ನೂ ಮುಂದುವರಿಬೇಕು ಈ ಥರ ಚೆನ್ನಾಗಿ ಎಲ್ಲ ಕಡೆ ಶೌಚಾಲಯ ಆಗ್ಬೇಕಂತ ನನ್ನ ಉದ್ದೇಶ ಅದ ಊರಲ್ಲೆಲ್ಲ ಆಲ್ಮೋಸ್ಟು ಕವರಾಗಿದೆ ಇವಾಗ ಎಲ್ಲ ಕಡೆ ಶೌಚಾಲಯ ಮಾಡ್ಕೊಂಡಿದ್ದಾರೆ ವಿಲೇಜಲ್ಲಲ್ಲಿ ಕೂಡ ಸಿಟಿ ಥರನೇ ಎಲ್ಲ ತಲೆಯ ಮಾಡ್ಕೊ ಚ ಚೆಂದ ಅನ್ನಿಸ್ಲತ್ತದ ಹವಿ ಹಳ್ಳಿ ಊರಿನಾಗೂ ಇವಾಗೆಲ್ಲ ಕಡೆ ಶೌಚಾಲಯ ಮಾಡ್ಕೊಂಡಾರ ನಾವು ಊರಿಗೆ ಹೋದ್ರೂನು ನಮಗೆ ಏನಿವಾಗ ಕಷ್ಟ ಇಲ್ಲ ಹೊರಗಡೆ ಹೋಗಬೇಕು ಅಂಥೇಳಿ ಯೋಚನೆ ಬರಲ್ಲ ಮನೆಯಲ್ಲೇ ಅದ ಯಾವಾಗಾರೊಂದ್ಸಲ ಮೋಷನ್ಸ್ ಆದರೂ ನಮಗೆ ದೂರ ಹೋಗ್ಬೇಕಂದ್ರೆ ಕಷ್ಟ ಆಗ್ತಿತ್ತು ಆವಾಗ ಇವಾಗೇನು ಮನೆಯಲ್ಲೇ ಮಾಡ್ಕೊಂಡಿದ್ದೇವು ಸಡನ್ ಏನಾದರೂ ಅಂತ ಪ್ರಾಬ್ಲಮ್ ಬಂದರೂ ಶೌಚಾಲಯ ಇದ್ದಿದ್ದ ಕಡೆಯಿಂದ ಎಲ್ಲ ನಮಗೆ ಫೆಸಿಲಿಟಿ ಚೆಂದ ಅನ್ನಿಸ್ಲತ್ತದ ಇವಾಗ ಸುಲಭ ಆಗ್ಯದ ಎಲ್ಲ ರೀತಿಯಿಂದ ಇಷ್ಟೇ ಮತ್ತು ಇದರಿಂದ ನಮಗೆ ಬಹಳ ಉಪಯೋಗವಾಗ್ಯದ ಅಂತ ನನಗೆ ನನ್ನ ಅನ್ಸೋಮಟ್ಟಿಗೆ ಇಷ್ಟು ಅನ್ನಿಸ್ಲತ್ತದ ಎಲ್ಲ ವಿಧವಾಗಿ ಸೌಲಭ್ಯ ಆಗ್ಯವ ಅಂಥೇಳಿ ಅಷ್ಟೇ